ಹೌದು ತರಕಾರಿ ಅಂಗಡಿ ಹಾಂ ಯಾವ ತರ್ಕ ಟೊಮೆಟೊ ನಲ್ವತ್ತು ರೂಪಾಯಿ ಕೆ ಜಿ ಆಗಿದೆ ಮೇಡಮ್ ಈಗ ನಿಮಗೆ ಎಷ್ಟು ಬೇಕು ಹೇಳಿ ನಿಮಗೆ ಎಷ್ಟು ಬೇಕಾಗಿತ್ತು ಎಷ್ಟು ಬೇಕಾಗಿತ್ತು ನಿಮಗೆ ಜಾಸ್ತಿ ಇದ್ದರೆ ಸ್ವಲ್ಪ ಕಡಿಮೆ ಮಾಡಿ ಕೊಡುವ ಮೇಡಮ್ ಹೊಲ್ಸೇಲ್ ಅಲ್ಲಿ ಕೊಡುವ ತೊಂದರೆಯಿಲ್ಲ ಎಷ್ಟು ಬೇಕಾಗಿತ್ತು ಹೇಳಿ ನಿಮಗೆ ಹತ್ತು ಕೆ ಜಿ ಆದರೆ ಮೂವತ್ತೆಂಟು ಹಾಕಿ ಕೊಡ್ಬಹುದು ಮೇಡಮ್ ಐದು ರೂಪಾಯಿ ಕಮ್ಮಿ ಮಾಡಿ ಕೊಡ್ಬೋದಲ್ಲ ಮೇಡಮ್ ನಾವು ಬೆಳಗಾವಿ ಇಂದ ತರ್ಸೋದಲ್ಲ ಇದು ನಮ್ಗೆ ಅಷ್ಟು ಇದು ಐತೆ ರೀ ಮೇಡಮ್ ತಗೊಳ್ಳಿ ನಿಮಗಲ್ಲ ಯಾವ್ದು ಯಾವ್ದು ಬೇಕಂತ ಹೇಳಿ ಎಲ್ಲ ಹೊಲ್ಸೇಲ್ ಅಲ್ಲಿ ಕೊಡುವ ಕಡಿಮೆ ಮಾಡುವ ಮೇಡಮ್ ಹೇಳಿ ಎಷ್ಟು ಯಾವ್ದು ಬೇಕು ಎಷ್ಟು ಬೇಕು ಅಂತ ಹೇಳಿ ಓಕೆ ಮೇಡಮ್ ಅಡ್ಡಿ ಇಲ್ಲ ಯಾವ್ದು ಯಾವ್ದು ಬೇಕು ಅಂತ ಹೇಳಿ ಒಂದು ಲೀಸ್ಟ್ ಮಾಡ್ಕೊಂಡ್ಬಿಡ್ತೆ ಈರುಳ್ಳಿ ಮೂವತ್ತು ರೂಪಾಯಿ ಇದಿದೆ ಮೇಡಮ್ ಈಗ

ಇಲ್ಲ ಮೇಡಮ್ ನಮಗೆ ಅಲ್ಲಿಂದ ಬೆಳಗಾವಿ ಕಡೆಯಿಂದ ಬರೋದಲ್ಲ ನಮ್ಗೆ ಅಷ್ಟು ಹ್ಯಾಗೆ ಇರ್ತದೆ ಸಂತೆ ಸಂತೆ ಮಾರ್ಕೆಟ್ಗೆ ಹೋದರು ಕಡಿಮೆ ಸಿಕ್ತದೆ ಮೇಡಮ್ ಅಲ್ಲಿ ನಾವು ಹೊಲ್ಸೇಲ್ ತರ್ಸೋದಲ್ಲ ಅದಕ್ಕೆ ಸ್ವಲ್ಪ ಇಂದ ಬೆಳಗ್ಗೆ ಗಾಡಿ ಬರ್ತದೆ ನಮ್ದು ಫ್ರೆಶ್ ತರಕಾರಿ ಮೇಡಮ್ ಮಾಡುವ ಮೇಡಮ್ ಹೇಳಿ ಎಷ್ಟು ಬೇಕಂತ ಹೇಳಿ ಮಾಡುವ ಎಲ್ಲ ನಮ್ಮವರೆ ಅಲ್ಲ ಸುಧಾರ್ಸ್ಕೊಳ್ತ ಐತೆ ಬಿಡಿ ಎಷ್ಟು ಬೇಕಾಗಿತ್ತು ಮೇಡಮ್ ಆಯ್ತ್ ಈರುಳ್ಳಿ ಹತ್ತು ಕೆ ಜಿ ಬೇಕಾ ಓಕೆ ಟೊಮೆಟೊ ಹತ್ತು ಈರುಳ್ಳಿ ಹತ್ತು ಹಾಂ ಹೇಳಿ ಎಷ್ಟು ಆಲೂ ಮೂವತ್ತು ರೂಪಾಯಿ ಇದೆ ಮೇಡಮ್ ಒಳ್ಳೆ ಒಳ್ಳೆ ಕ್ವಾಲಿಟಿಯಲ್ಲಿ ಆಲೂ ಇದೆ ಇಲ್ಲ ಮೇಡಮ ಕಡಿಮೆ ಮಾಡಿ ಕೊಡುವ ಅಂದ್ನಲೆ ನೀವು ಹೇಳಿ ಎಷ್ಟು ಬೇಕು ಹೇಳಿ ಇಪ್ಪತ್ತೈದು ರೂಪಾಯಿ ಹಾಕ್ತೆ ಇಪ್ಪತ್ತೈದು ರೂಪಾಯಿ ಹಾಕ್ತೆ ಮೇಡಮ್ ಹಾಂ ಹಾಂ ಕಾಲ್ ಮಾಡಿ ಮೇಡಮ ಏನು ಮನೆಗೆ ಮುಟ್ಟಿಸು ವ್ಯವಸ್ಥೆ ಮಾಡ್ತೇವೆ ಬೇಕಾದ್ರೆ ಆಯ್ತು ಆಯ್ತು ಮನೆ ಎಲ್ಲಿ ಮೇಡಮ್ ನಿಮ್ಮದು